ಇಪ್ಪತ್ತೆರಡು ಮೇ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಹದಿನೆಂಟು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೈದು ಹದಿಮೂರು ಜನವರಿ ಸಾವಿರದ ಒಂಬೈನೂರ ನಲವತ್ತು ಒಂದು ಜುಲೈ ಸಾವಿರದ ಒಂಬೈನೂರ ಐವತ್ತೆರಡು ಹನ್ನೆರಡು ನವಂಬರ್ ಎರಡು ಸಾವಿರದ ಹದಿನೇಳು